ಹಲೋ ಹಲೋ ಸರ್ ಹಲೋ ಸ್ ಹಲೋ ಸರ್ ಗುರು ಭಂಡಾರಿ ಡಾಕ್ಟ್ರು ಸರ್ರ ಅದೇ ಸರ್ ನಮ್ಮ ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ ತೋರ್ಸ್ಕೊಂಡಿದ್ದ ಸ್ವಲ್ಪ ನನಗೆ ಮಂಡಿ ಪೇಯ್ನ್ ಇದೆ ಸರ್ ಹಾಂ ಸ್ವಲ್ಪ ಡೌನ್ ಸ್ವಲ್ಪ ಇಲ್ಲಿ ಕೆಳಗಡೆ ಬೋನ್ಸ್ ಇರುತ್ತಲ ಸರ್ ಹಾಂ ಸರ್ ಸ್ವಲ್ಪ ಟೊಂಕನೂ ಹಾಂ ಮೊಳ್ಕಾಲು ಸರ್ರ ಸ್ವಲ್ಪ ಭಾಳ ಪೇನ್ ಆಗ್ತಾಯಿದೆ ಸರ್ ಭಾಳ ದಿನದಿಂದ ಒಂದು ತಿಂಗಳಿಂದ ಲಾಸ್ಟ್ ಟೈಮ್ ಒಂದು ಸರ್ತಿ ಸರ್ರ ಮನೆಯಲ್ಲಿ ನೀರು ತುಂಬುವಾಗ ಬಿದ್ದಿದ್ದೆ ಸರ್ ನಾನು ಅದು ಏನಾಗೋಲ್ಲ ಬಿಡು ಅಂತ ನಾನು ಬಿಟ್ಟಿದ್ದೆ ಸರ್ ನನ್ನ ಫ್ರೆಂಡ್ ಹತ್ ನಮ್ಮ ಫ್ರೆಂಡ್ ಹತ್ರ ಕೇಳಿದೆ ನಿಮ್ಮ ಹೆಸ್ರು ಹೇಳಿದ ಡಾಕ್ಟ್ರ್ ಗುರುರಾಜ್ ಭಂಡಾರಿ ಸರ್ ಇದ್ದಾರೆ ಅವ್ರ ಹತ್ತಿರ ಹೋಗು ಅಂತಂದರು ಅದಕ್ಕೆ ಸರ್ ಅದಕ್ಕೆ ಏನು ಸೊಲೀಶನ್ ಏನು ದಾರಿ ಏನಿಲ್ಲ ಏನೂ ಮಾಡಿಸಿಲ್ಲ ಸರ್ ನಾನು ಫಸ್ಟೆ ನಾನು ಕಾಲ್ ಮಾಡಿದ್ದೆ ನಿಮಗೆ ಸರ್ ಹ್ಞೂ ಸರ್

ಹಾಂ ಸರ್

ಹೌದು ಸರ್ ಎದಕ್ಕ ಭಾಳ ದಿನ ಆಯ್ತು ಸರ್ ಪೇನ್ ಆಗುತ್ತೆ ಸರ್ ಅದು ಇಲ್ಲ ಭಾಳ ಪೇನ್ ಆಗ್ತದೆ ಸರ್ ನೈಟ್ ಪೇನ್ ಬಿದ್ದಾಗಲಿಂದ ಸರ್ ಬಿದ್ದಾಗಲಿಂದ ಬಿದ್ದಾಗಲಿಂದ ಇತ್ತು ಸ್ವಲ್ಪ ಇಲ್ಲ ಸರ್ ಅದೇ ಸ್ವಲ್ಪ ಕಮ್ಮಿ ಆಗಿತ್ತು ಈಗ ಮತ್ತೆ ಈಗ ಎಲ್ಲ ಓಡಾ ಓಡಾಡ್ತ ಇದ್ದೀನಲ್ಲ ನಾನು ಬಿದ್ದು ಒಂದು ಟ್ವಂಟಿ ಡೇಸ್ ಆಯ್ತು ಸರ್

ಹಾಂ ಸರ್ ಹಾಸ್ಪಿಟ್ಲ್ ಎಲ್ಲಿ ಬರ್ತದೆ ಸರ್ ನಿಮ್ದು ರೀ ಹ್ಞೂ

ಹಾಂ ಸರ್

ಓಕೆ ಸರ್ ಓಕೆ ಸರ್ ಏನಾಗ ಇದಕ್ಕೇನು ಆತ ಸರ್ ಸೊಲ್ಯೂಷನ್ ನಿಮ್ಮ ಹತ್ತಿರ ಸರ್ರು

ಓಕೆ ಸರ್ ಓಕೆ ಎಷ್ಟು ಗಂಟೆಗೆ ಬರಲಿ ಸರ್ರು ಓಕೆ ಸರ್ ಬರ್ತೀನಿ ಸರ್ ಹಾಸ್ಪೆಟ್ಲಿಗ್ ಬಂದು ಮೆಸೇಜ್ ಮಾಡ್ತೀನಿ ಸರ್